ನಮ್ಮ ಮದುವೆಗಳಲ್ಲಿ ಆಚರಿಸೋದು ಅಂತಂದ್ರೆ ಫಸ್ಟು ಮನೆಲ್ಲಿ ಎಣ್ಣೆ ಶಾಸ್ತ್ರ ಮಾಡ್ತಾರೆ ಎಣ್ಣೆ ಶಾಸ್ತ್ರ ಅಂತಂದ್ರೆ ಈಗ ಮ ಹೆಣ್ಣನ್ನು ಕೂರಿಸ್ತಾರೆ ಕೂರಿಸ್ಬಿಟ್ಟು ಅವರಿಗೆ ಆ ನಮ್ಮ ಸಂಪ್ರದಾಯವಾಗಿ ಫಸ್ಟ್ ಎಂಗೇಜ್ಮೆಂಟ್ ಮಾಡ್ತಾರೆ ಎಂಗೇಜ್ಮೆಂಟಲ್ಲಿ ನಮಗೆ ಮಡಿಲಕ್ಕಿ ಥರ ತುಂಬ್ತಾರೆ ಅದರಲ್ಲಿ ಅರಿಶ್ಣ ಕೊನೆ ಇರುತ್ತೆ ಆ ಅರಿಶ್ಣ ಕೊನೇನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಪುಡಿ ಮಾಡಿ ಅದು ಹರಳೆಣ್ಣೆ ಇರುತ್ತೆ ಹರಳೆಣ್ಣೆ ಕಾಯಿಸಿ ಬಿಟ್ಟು ಹರಳೆಣ್ಣೆ ಕಾಯಿಸಿ ಬಿಟ್ಟು ಅದಕ್ಕೆ ಇದು ಮಾಡ್ತಾರೆ ಆ ಅರಿಶ್ಣನ ಬೆರೆಸ್ತಾರೆ ಆ ಅರಿಶ್ಣ ಬೆರೆಸ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ ಅದನ್ನು ಮದ್ಲಾಸೆ ಅಂತ ಹೇಳ್ಬಿಟ್ಟು ನಮ್ಮ ಸಂಪ್ರದಾಯದಲ್ಲಿ ಮಾಡ್ತಾರೆ ಅದು ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಸ್ಬಿಟ್ಟು ಆ ಅರಿಶ್ಣ ಇದು ಮಾಡಿ ಅದನ್ನು ಹೆಣ್ಣಿಗೆ ಹಚ್ತಾರೆ ಕೆನ್ನೆಗೆ ಮೈಗೆ ಎಲ್ಲ ಹಚ್ಬಿಟ್ಟು ತುಂಬ ಚೆನ್ನಾಗಿ ಶಾಸ್ತ್ರ ಮಾಡ್ತಾರೆ ಅದನ್ನು ಮಾಡಿಬಿಟ್ಟು ಕೈಯಿಗೆ ಕಾಲಿಗೆ ಎಲ್ಲ ಬೆನ್ನಿಗೆ ಎಲ್ಲ ಸವ್ರಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದು ಮಾಡ್ತಾರೆ ಅವಾಗ ಮಾಡಿ ಆದ್ಮೇಲೆ ಮತ್ತೆ ಮದ್ಲಾಸಿಗೆ ಅಂತ ಹೇಳಿ ಕೂರಿಸ್ತಾರೆ ಆವಾಗ ಹೆಣ್ಣಿನ ಮನೇದು ಸೀರೆ ಆಮೇಲೆ ಒಡವೆ ತಂದಿದ್ದನೆಲ್ಲ ಪೂಜೆ ಮಾಡಿಸಿಬಿಟ್ಟು ಹೆಣ್ಣಿನ ಕೈಲಿ ಅಪ್ಪ ಹೆಣ್ಣಿನ ಅಪ್ಪ ಅಮ್ಮನ ಕೈಲೆಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಶಾಸ್ತ್ರ ಮಾಡಿ ಇದು ಮಾಡ್ತಾರೆ ಅದಾದ ತಕ್ಷಣ ಒಂದು ದಿನ ಗ್ಯಾಪ್ ಕೊಟ್ಟು ಚೌಟ್ರಿಗೆ ಹೋಗ್ತಾರೆ ಚೌಟ್ರಿಗೆ ಹೋಗ್ಬಿಟ್ಟು ರಾತ್ರಿ ಶ ಸಂಪ್ರದಾಯ ಇರುತ್ತೆಲ್ಲ ಬಳೆ ತೋಡಿಸೋ ಶಾಸ್ತ್ರ ಮತ್ತೆ ಎಣ್ಣೆ ಶಾಸ್ತ್ರ ಆಮೇಲೆ ರಿಸೆಪ್ಷನ್ನು ಹಿಂಗೆ ಹಲವಾರು ಸಂಪ್ರದಾಯಗಳನ್ನು ಮಾಡ್ತಾರೆ ಮಾಡಿಬಿಟ್ಟು ಈ ಮತ್ತೆ ಅದಾದಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಮೂಹೂರ್ತ ಹೆಣ್ಣಿನ ಮೊದಲನೇ ಗಂಡನ ಮನೆಗೆ ಮೊದಲನೇ ಹೆಜ್ಜೆ ಇಡುವ ಟೈಮ್ ಆವಾಗ ಅದು ತಾಳಿ ಕಟ್ಬಿಟ್ಟು ಆ ಫೀಲಿಂಗ್ಸ್ ಎಲ್ಲ ಇರುತ್ತೆಲ್ಲ ಹೆಣ್ಣಿಗೆ ಆವಾಗ ಎನು ತಾಳಿ ಕಟ್ಬಿಟ್ಟು ಎಲ್ಲ ಮಾಡಿ ತುಂಬನೇ ಶಾಸ್ತ್ರಗಳಿರುತ್ತ ಆಮೇಲೆ ಮತ್ತೆ ರಿಸೆಪ್ಶನು ಅದರಲ್ಲಿ ಇನ್ನು ಹೆಣ್ಣಿನ ತವ್ರು ಮನೆಗೆ ಹೋಗುವಂಥ ಸಮಯ ಅದು ತವ್ರು ಮನೆ ಬಿಟ್ಟು ಹೋಗೊ ಸಮಯ ಗಂಡನ ಮನೆಗೆ ಹೋಗುವ ಫಶ್ಟ್ ಸಮಯ ಹಾಗಾಗಿ ಅಷ್ಟೂ ಮೂಹುರ್ತ ಅದೇ ಹೆಣ್ಣಿನ ಮೊದಲನೇ ಸಂಪ್ರದಾಯ ಸ ಇದು ಎಲ್ಲ ಅಲ್ಲಿಂದಲೇ ಶ್ಟಾಟ್ ಆಗೋದು ಆರೆ ಇದನ್ನು ನಾವು ಯಾವತ್ತೂ ಇದು ಮಾಡ್ಕೋಬಾರದು ಸಂಪ್ರದಾಯಗಳನ್ನು ಸಂಸ್ಕೃತಿಯ ತಕ್ಕವಾಗಿ ಇದು ಮಾಡ್ಕೋಬೇಕು